ಸಾಮಾನ್ಯವಾಗಿ ಮಕ್ಕಳು ಕೃಷಿಯಾಗಿರ್ಬೋದು ಪಶುಸಂಗೋಪನೆ ಮತ್ತು ಬಡಗಿ ಕೆಲಸ ರಿಪೇರಿ ಮಾಡೋದಾಗಿರ್ಬೋದು ಜೊತೆಗೆ ಕೋಳಿ ಕುರಿ ಸಾಕಾಣಿಕೆ ಆಗಿರ್ಬೋದು ಈ ಥರದ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನು ಹೇಗೆ ಕಲಿತಾರೆ ಅಂತ ಹೇಳೋದಾದ್ರೆ ಒಂದನೇದಾಗಿ ಅವರ ಮನೇಲಿ ಯಾರಾದರೂ ಈ ಥರದ ಕೆಲಸಗಳನ್ನ ಮಾಡೋರಿದ್ದರೆ ಅಂದರೆ ಮಾಡ್ತಾ ಇರೋರು ಇದ್ದರೆ ಅವರಿಂದ ನೋಡಿಬಿಟ್ಟು ಮಕ್ಳು ಕಲಿಯುವಂತಹ ಚಾನ್ಸಸ್ ಕೂಡ ಇರುತ್ತೆ ಈಗ ಎಕ್ಸಾಪಲ್ಲು ಒಬ್ಬ ತಂದೆ ಹಸುಗಳನ್ನ ಸಾಕ್ತಾ ಇದ್ದಾನೆ ಮನೆಯಲ್ಲಿ ಅಂತ ಹೇಳಿದ್ರೆ ಆ ಒಂದು ಸಾಕುವಂತ ರೀತಿ ಆ ಹಸುಗಳನ್ನ ನೋಡಿಕೊಳ್ಳೋವಂತದ್ದಾಗಿರಲಿ ಮತ್ತು ಅದರಿಂದ ನಾವು ಹೇಗ್ ಬಿಸ್ನೆಸ್ ಮಾಡಿಕೊಳ್ಳುವಂತದ್ದಾಗಿರ್ಲಿ ಮತ್ತು ಹಸುಯಿಂದ ನಮ್ಗೆ ಏನೆಲ್ಲ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನು ಅವನು ಲೈವಾಗೆ ರಿಸಲ್ಟನ್ನು ನೋಡ್ತಾ ಇರ್ತಾನೆ ಸೊ ಅದನ್ನು ನೋಡಿಬಿಟ್ಟು ಮಗು ಕೂಡ ಕಲಿಯುವಂತಹ ಚಾನ್ಸಸ್ ಕೂಡ ಇರುತ್ತೆ ಮನೆಗಳಲ್ಲಿ ಜೊತೆಗೆ ಈಗ ನಾವೊಂದು ಇದಕ್ಕೆ ಬಂದಾಗ ಈಗ ಪಶುಸಂಗೋಪನೆ ಬಡಗಿ ಕೆಲಸ ರಿಪೇರಿ ಮಾಡುವಂತದ್ದಾಗಿರ್ಬೋದು ಈ ಥರದ್ದನ್ನೆಲ್ಲ ಕೆರಿಯ ಗೈಡೆನ್ಸ್ ಅಂತ ಹೇಳ್ಬಿಟ್ಟು ನಮಗೆ ಕೆಲವು ತರಬೇತಿಗಳನ್ನ ಕೊಡುವಂತ ಸಂಸ್ಥೆಗಳು ಕೂಡ ಇದ್ದಾವೆ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಗಳು ಕೂಡ ಇದ್ದಾವೆ ಅವುಗಳನ್ನ ನಾವು ಉಪಯೋಗಿಸ್ಕೊಂಡು ಈ ಥರದ್ದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡುವಂತದ್ದನ್ನು ಕೂಡ ನಾವು ಕಲಿಯಬಹುದು ಎಕ್ಸಾಪಲಾಗಿ ಹೇಳೋದಾದರೆ ಚಿತ್ರದುರ್ಗದಲ್ಲೆ ಸುಮಾರು ಸಂಸ್ಥೆಗಳಿದ್ದಾವೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯುವಕ ಯುವತಿಯರಿಗೆ ಅಂದರೆ ಇವಾಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫೇಲಾಗಿ ಮನೆಯಲ್ಲಿರುವಂಥವ್ರು ಅಥವಾ ಕೆಲಸ ಇಲ್ದೆ ಮನೆಯಲ್ಲಿರುವಂಥವ್ರಿಗೆ ಏನು ಮಾಡ್ತಾರೆ ಅಂತ ಅಂದರೆ ಈ ಥರದ್ದು ಒಂದು ತರಬೇತಿಗಳನ್ನು ಕೊಡುವಂತದ್ದು ಉಚಿತವಾಗಿ ಕೊಡುವಂತದ್ದನ್ನ ಮಾಡ್ಬಿಟ್ಟು ಅವರಿಗೆ ಮುಂದೆ ಅವರ ಒಂದು ಜೀವನವನ್ನಅವರೆ ರೂಪಿಸಿಕೊಳ್ಳೊವಂಥ ಒಂದು ದಾರಿಯು ಕೂಡ ರೂಪಿಸ್ಕೊ ಅಂಥದ್ದನ್ನ ಮಾಡ್ತಾರೆ ಸೊ ನಾವು ಈ ಥರದ ಈಗಲೂ ಕೂಡ ನಾವು ಈ ಥರದ್ದನ್ನೆಲ್ಲ ಕಲಿತಾ ಇದ್ದೀವಿ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಗಳು ಕೂಡ ಇದ್ದಾವೆ ನಾವಿದನ್ನು ಕಲಿತು ಈಗ ಕೋಳಿ ಸಾಕಾಣಿಕೆ ಮಾಡ್ತೀವಿ ಕುರಿ ಸಾಕಾಣಿಕೆ ಮಾಡ್ತೀವಿ ನಮ್ಮತ್ತಿರ ದುಡ್ಡಿಲ್ಲ ಅಂತ ಹೇಳ್ದಾಗ ಬ್ಯಾಂಕಿಂದ ಲೋನ್ ಕೊಡುವಂತದ್ದು ಕೂಡ ಇದಾವೆ ಜೊತೆಗೆ ಗೌರ್ಮೆಂಟಿಂದ ಹಣ ಬರುವಂತದ್ದು ಕೂಡ ಇದಾವೆ ಅವುಗಳನ್ನ ಉಪಯೋಗಿಸಿಕೊಂಡು ನಾವು ಬಿಸ್ನೆಸನ್ನು ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟು ಅದರಲ್ಲಿ ನಾವು ಲಾಭವನ್ನು ಕಾಣ್ಬೋದು ಸೊ ಈ ತರದ್ದ ರಿಂದ ಮಕ್ಕಳು ಒಂದು ಅವರ ಒಂದು ತಂದೆ ತಾಯಿ ಅಥವಾ ಮನೆಲಿ ಯಾರೇ ಕೆಲಸ ಮಾಡ್ತಾ ಇದ್ದರು ಅವರಿಂದ ಕಲಿಯೋವಂಥದ್ದು ಒಂದಿರತ್ತೆ ಇನ್ನೊಂದು ಅದೇ ತರಬೇತಿಗಳನ್ನ ತಗೊಂಡು ಅದರಿಂದ ಕಲಿಯುವಂಥದ್ದು ಕೂಡ ಇರುತ್ತೆ ಅಂತ ಹೇಳ್ಬೋದು